ಹಲೋ ಹಲೋ ಜಗದಂಬ ಹೋಟೆಲ್ ಅಲ್ರಿ ಹಾಂ ಮೇಡಮ್ ನಿನ್ನ ಕಡೆ ಇವತ್ತು ಹೋಟೆಲಿನಾಗೆ ಏನೆಲ್ಲ ಇದ್ದಾವೆ ಐಟಮು

ನಮಗೆ

ಹೌದಾ ನಮಗೆ ಚಿಕನ್ನಿಗೆ ಚಿಕನ್ ಬಿರಿಯಾನಿ ಬೇಕಾಗಿತ್ತು ರೀ ಆಮೇಲೆ ಮಟನ್ ಕರಿ ಬೇಕು ಮಾಡ್ತಿರಲ್ರಿ ಮಾಡ್ತಿರಲ್ರಿ ಐ ಜಿ ಟು ಹಂಡ್ರೆಡ್ ಆಮೇಲೆ ಚಿಕನ್ನಿಗೆ ಚಿಕನ್ ಬಿರಿಯಾನಿ ರೀ ಚಿಕನ್ ಚಿಕನ್ ಬಿರಿಯಾನಿ ಹೌದ ಚಿಕ ಆಮೇಲೆ ಮಟನ್ ಕರಿ ಹಂಡ್ರಡ್ ರುಪೀಸ್ ರೀ ನಮಗೆ ನಾಲ್ಕು ಪ್ಲೇಟ್ ಮಟನ್ ಕರಿ ಬೇಕು ರಿ ಆಮೇಲೆ ನಾಲ್ಕು ನಾಲ್ಕು ಪ್ಲೇಟ್ ಚಿಕನ್ ಬಿರಿಯಾನಿ ಬೇಕು ಎಷ್ಟಾಗ್ತದೆ ಮೇಡಮು ನಮ್ಗೆ ಈಗ ಕಳ್ಸಿ ಕೊಡುದು ಆಗ್ತದ್ರಿ ಈಗ ಇನ್ನೊಂದು ತಾಸು ಅರ್ಧ ಗಂಟೆಯೊಳಗೆ ಕಳ್ಸಿ ಕೊಡ್ತ್ರಿ ಆಯ್ತು ನಾ ನಿಮಗೆ ಅಡ್ರಸ್ ಕಳಿಸ್ತಿನಿ ರೀ ಹಾಂ ಅಡ್ರಸ್ಸಿಗೆ ನಿಮಗೆ ಎಷ್ಟು ಅಮೌಂಟ್ ಎಷ್ಟು ಆಗ್ತೈತೆ ನಮ್ಗೆ ತಿಳಿಸಿ ರೀ ಹ್ಞೂ ಅದ್ರ ಜೊತೆಗೆ ನಾ ನಿಮ್ಗೆ ಕಳ್ಸಿ ಕೊಟ್ಟು ಬಿಡ್ತೆ ರೀ ಹಂಗೆ ರಿ ಹ್ಞೂ ಆಮೇಲೆ ಇವತ್ತು ನೋಡ್ರಿ ನಮ್ಮ ಇದು ಛಲೋ ಆಗಿರಬೇಕು ಬೆಸ್ಟ್ ಇದಾಗಿ ನಾವು ನಿಮಗೆ ರೆಗ್ಯುಲರ್ ಕಸ್ಟಮರ್ ರೀ ಸಪರೇಟ್ ನೋಡಿ ಹಾಕಿರಿ ಹ್ಞೂ ನಿಮ್ಗೆ ಯಾವುದು ಹ್ಞೂ ಹಾಂ ಓಕೆ ಅಷ್ಟೆ